ನಮ್ಮ ಬೀದರ್ ಜಿಲ್ಲೆ ಅದಾನೆ ಧಾರ್ಮಿಕ ಸ್ಥಳಗಳು ಫೇಮಸ್ ಅದ ನಮ್ಮ ಬೀದರ್ ಜಿಲ್ಲೆ ಧಾರ್ಮಿಕ ಪ್ಲೇಸಸ್ಗಳ ಕಡೆ ಅದ್ರಾಗ ದೇವಸ್ಥಾನಗಳಾಗ ಏನು ಮಾಡ್ತಾರೆಂದ್ರೆ ಸೋಮ್ವಾರ ದಿನ ಶಿವನ ಗುಡಿಯಾಗ ಭಜನೆ ಹಾಕ್ತಾರೆ ಮಂಗಳ್ವಾರ ದಿನ ಭವಾನಿ ಗುಡಿಯಾಗ ಭಜನೆ ಹಾಕ್ತಾರ ಮತ್ತು ಬುಧವಾರ ದಿನ ಬುದ್ಧನ ವಿಹಾರದಾಗ ಭಜನೆ ಹಾಕ್ತಾರೆ ಗುರುವಾರ ದಿನ ಸಾಯಿಬಾಬನ ಗುಡಿಯಾಗ ರಾಘವೇಂದ್ರ ಸ್ವಾಮಿ ಗುಡಿಯಾಗ ಭಜನೆ ಹಾಕ್ತಾರೆ ಮತ್ತು ಶುಕ್ರವಾರ ದಿನ ಲಕ್ಷ್ಮಿ ಗುಡಿಯಾಗ ಭಜನೆ ಹಾಕ್ತಾರೆ ಶನಿವಾರ ದಿನ ಹನುಮಂದಿರ ಗುಡಿಯಾಗ ಭಜನೆ ಹಾಕ್ತಾರೆ ಹೀಗೆ ದಸರಾಯ್ತಂದ್ರೆ ಮತ್ತೂ ಸ್ಪೆಷಲ್ ಮಾಡ್ತಾರೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಮತ್ತೆ ಇಲ್ಲಿ ನಮ್ಮ ಇದರ ಗುಡಿ ಇದೆ ಭವಾನಿ ಗುಡಿದಾಗ ದಿನಾ ಐದು ದಿನ ಪೂರ ಲೈಟಿಂಗ್ಸ್ ಎಲ್ಲ ಇರ್ತವೆ ಅಲ್ಲಿ ಒಬ್ರು ಅಜ್ಜಿ ಕೂಡ್ತಾರೆ ದೇವ್ರಿಗೆ ಹಿಡ್ಕೊಂಡಿ ಪೂರಾ ಉಪವಾಸ ಇರ್ತಾರೆ ಖಾಲಿ ಹಣ್ಣು ಹಾಲು ಅಷ್ಟೆ ಕುಡ್ದಿರ್ತಾರೆ ಐದಿನ ಎಲ್ಲ ಮಸ್ತ್ ಮಾಡ್ತಾರೆ ಅದು ಜಾತ್ರೆ ಇದ್ದಂಗೈತೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಬಲೂನ್ಸ್ ಎಲ್ಲ ಇರ್ತಾವೆ ಅಲ್ಲಿ ಎಲ್ಲ ಮಂದಿರ್ಲೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಇರು ಐದಿನ ಎಲ್ಲ ಉಪಾವಾಸಿರ್ತಾರ ಐದಿನ ಎಲ್ಲ ಹೀಗೆ ಎಲ್ಲ ಹಬ್ಬದಾಗ ಮಸ್ತ್ ಮಾಡ್ತಾರೆ ಗುಡಿಗಳ ಡೆಕೋರೇಷನ್ ಮಾಡ್ತಾರೆ ಯಾರ್ಯಾರು ದೇವರ ಪ್ರಕಾರ ಮಾಡ್ತಾರೆ ಡೆಕೋರೇಷನ್ ಈಗ ಚರ್ಚ್ಗಳಿಗೋದಾಗ ಅಂದರೆ ಸಂಡೆ ಸಂಡೆ ಕಂಪಲ್ಸರಿ ಚರ್ಚ್ಗೆ ಹೋದರೆ ಬೈಬಲ್ ತೊಗೊಂಡು ಪ್ರೇಯರ್ ಮಾಡ್ದರ ಭಜನೆ ಮಾಡ್ತಾರೆ ಎಲ್ಲರ ಕಡೆದ್ದು ಪ್ರಾರ್ಥನೆ ಮಾಡ್ತಾರೆ ಬ ರವಿವಾರ ರವಿವಾರ ಹೋಗಿ ಛಲೋ ಇರ್ತದೆ ಅದು ಚರ್ಚೆ ನಾನು ಖರೆ ನಾಭಿ ಒಂದಿನ ಚರ್ಚ್ಗೆ ಹೋಗಿದ್ದೆ ಭಜನೆ ಕೇಳಿದೆ ಬಹಳ ಸುಕೂನ್ ಭಾಳ ಪೀಸ್ ಅನ್ಸುತ್ತೆ ಅಲ್ಲಿ ಹೋಗಿರೋಂಗೆ ಒಂದು ಒಂದು ರೀತಿಲಿ ನನಗೆ ಹೆಂಗೆ ಅನ್ಸ್ಲೈತಿ ಕೀ ನದಿ ಎಲ್ಲ ಜಾತಿ ಒಂದೆ ಬಟ್ ಆ ಚರ್ಚ್ಗೆ ಹೋದುಕ್ಲೇನೆ ಒಂಥರ ಶಾಂತಿ ಅನ್ಸಿ ಪೀಸ್ ಅನ್ಸುತ್ತೆ ಹಾಗೆ ಈಗ ದರ್ಗದಾಗ ನೋಡಿರಿ ದರ್ಗಾಗಳಾಗ ಕವ್ವಾಲಿ ಹಾಡ್ತಾರೆ ಶುಕ್ರವಾರ ಶುಕ್ರವಾರ ಹಾಡ್ತಾರೆ ಮತ್ತು ಮೊಹರಮ್ ಟೈಮ್ದಾಗ ಮೊಹರಮ್ ಟೈಮ್ದಾಗಾರ ಮಸ್ತ್ ಮಾಡ್ತಾರೆ ಮೂರ್ದಿನ ಇರ್ತದೆ ನಮ್ಮೂರಿಗೆ ಹೋಯ್ತೆ ನಾವು ಮೊಹರಮ್ ಟೈಮ್ದಾಗೆ ಅಲ್ಲಿ ಮೂರು ದಿನ ಎಲ್ಲ ಹಿಟ್ಟು ಅಕ್ಕಿ ಹಂಚ್ತೇವು ಮತ್ತಿರು ಮನೆ ಮನೆ ಎಲ್ಲ ಮೆರೆಸ್ತಾರ ಎಲ್ಲರ ದರ್ಶನ ಮಾಡ್ತಾರೆ ದರ್ಗಾಕಂದ್ರೂ ನಮ್ಮ ಊರಾಗ ಹಿಂಗೆ ಹಿಂದೂ ಇಲ್ಲ ಮುಸ್ಲಿಮ್ ಇಲ್ಲ ಕ್ರಿಶನಂತಿಲ್ಲ ಎಲ್ಲ ಕಾಸ್ಟ್ದೋರು ಹೊಗ್ತಾರ ದರ್ಗಾಕ್ಕೆ ಎಲ್ಲರ ಪ್ರತಿಯೊಂದು ಮನೆಗಿನೋರು ಎಲ್ಲರು ಹೋಗಿ ಅಕ್ಕಿಹಿಟ್ಟು ಅಗರಬತ್ತಿ ಎಲ್ಲ ತೊಗೊಂಡು ಒಯ್ದು ಅಲ್ಲಿ ದರ್ಶನ ಮಾಡ್ಕೊಂಡು ಪೀರು ಬೇಡಿಕೊಂಡು ಬರ್ತಾರೆ ಹಾಗೆ ಪೀರ್ಗಳು ಭೀ ನೆ ಮರುದಿನ ಹಿಂದೂ ಇಲ್ಲ ಮುಸ್ಲಿಮ್ ಇಲ್ಲ ಏನಿಲ್ಲ ಕ್ರಿಶ್ಯನಿಲ್ಲ ಎಲ್ಲ ಹರ್ನು ಮನೆಗೋಗಿ ಪಿರು ಪಿರುಗೆಲ್ಲ ಹರ್ ಒಂದು ಮನೆಗೋಗಿ ಮೆರವಣಿಗೆ ಮಾಡಿಸ್ತಾರೆ ಎಲ್ಲರ ಆಶೀರ್ವಾದ ಪಡ್ಕೊಳ್ತಾರೆ ಅದು ಮ ಏನಂತಾರೆ ಮೊಹರಮ್ ಟೈಮ್ದಾಗ ಮಾಡ್ತಾರೆ ಹಂಗೆ ದರ್ಗಾಗೆ ಹೋದಾಗೆಲ್ಲ ಹಿಂಗೆ ಮಸ್ಜಿದ್ದಾಗಾರ ಮುಸ್ಲಿಮ್ಸ್ದೋರು ಶುಕ್ರವಾರ ಶುಕ್ರವಾರ ಹೊಯ್ತಾರ ಅವ್ರದ್ದು ಏನಂತಾರೆ ಅವರವ್ರು ದುಆ ಮಾಡ್ಕೊಂಡು ಬರ್ತಾರೆ ಶುಕ್ರವಾರ ಶುಕ್ರವಾರ ಹೋಗಿ ಈಗ ಗುರುವಾರ ಗುರುದ್ವಾರದಾಗಾರ ನೊ ಏನಂತಾರೆ ಅವ್ರು ಭೀ ಭಜನೆ ಎಲ್ಲ ಹಾಕ್ತಾರೆ ಮಸ್ತ್ ಮಾಡ್ತಾರೆ ಅವ್ರು ಭೀ ಎಲ್ಲ ಈಗ ನಮ್ಮ ಬಿಹಾರ್ಗೋದಾಗಿರ್ಬೋದು ಬಿಹಾರ್ದಾಗರ ಬುಧವಾರ ಬುಧವಾರ ಭಜನೆ ಹಾಕ್ತಾರೆ ಮತ್ ಪೂರ್ಣಿಮ ದಿನ ಬುದ್ಧನ ಗುಡಿಗೋಗಿ ಭಜನೆ ಹಾಕ್ತೇವು ಅದು ಭೀ ಚಲೋ ದಾವತ್ ಮಾಡಿದ್ನ ಹಾಗೆ ಮಾಡ್ತೇವೆ ಆವತ್ತು ಒಂದಿನ ಬುಧ ವಿ ಬುಧ ಪೂರ್ಣಿಮ ದಿನ ಕಾಂಡ್ ಇರ್ತದ ನಮ್ಮೂರಾಗ ಎಲ್ಲರೂ ಊಟ ಮಾಡ್ಕೊಂಡು ಬರ್ತೇವು ಚೆಂದ ಮಾಡ್ತಾರೆ ಮನೆ ಮನೆಗೋಗಿ ಚೆಂದಲ್ಲ ತೊಗೊಂಡು ಎಲ್ಲ ಜಮಾ ಮಾಡಿ ಬುಧ ಬುಧ ಪೂರ್ಣಿಮ ದಿನ ಖಾಂಡ್ ಹಾಕ್ತಾರೆ ನಮ್ಮ ಗುಡಿಯಾಗ ನಮ್ಮೂರಾಗ ಒಂದು ಗುಡೀನೆ ಅದ ಬುಧ ವಿಹಾರ್ದೊಳಗೆ ದೊಡ್ಡ ಗುಡಿ ಇದೆ ಅಲ್ಲಿ ನಾವು ಬುದ್ಧಂದು ಆರಾಧನೆ ಮಾಡಿ ಕಾಂಡ್ ಇರ್ತದ ಉಂಡು ಮನೆಗೆ ಬರ್ತೇವೆ ಬೇಡ್ಕೊಂಡು ಮಸ್ತ್ ಮತ್ತು ಎಲ್ಲ ಬೀದರ್ ಫೇಮಸ್ ಅದಾನೆ ಹಿಸ್ಟೋರಿಕಲ್ ಪ್ಲೇಸಸ್ ಕಡೆದು ಧಾರ್ಮಿಕ ಸ್ಥಳಗಳು ಕಡೆದು ಹಂಗಂತ ನಾವು ಎಲ್ಲ ಫೆಸ್ಟಿವಲ್ಸ್ ಎಲ್ಲ ಚಲೋ ಮಾಡ್ತೀವಿ ಕ್ರಿಶಂದಿರಾಗಲಿ ಮುಸ್ಲಿಮ್ದರಾಗಲಿ ಹಿಂದುಗಳಾಗಲಿ ಎಲ್ಲ ಫೆಸ್ಟಿವಲ್ಸೆ ಚಲೋ ಮಾಡ್ತೀವಿ ದೇವಸ್ಥಾನಗಳು ಭೀ ಪವಿತ್ರ ಕ್ಲೀನ್ ಇಡ್ತೇವೆ ಚರ್ಚ್ಗಳು ಭೀ ಕ್ಲೀನ್ ಇರ್ತಾವೆ ಮಸ್ಜಿದ್ಗಳು ಭೀ ಕ್ಲೀನ್ ಇರ್ತಾವೆ ಎಲ್ಲ ಚಲೋ ಇರ್ತದೆ ಗುರುದ್ವಾರ ಮತ್ತಿಟ್ಟು ಚಲೋ ಇರ್ತದೆ ಅಲ್ಲಿ ಪೀಸ್ ಇರ್ತದೆ ಶಾಂತ ಇರ್ತದೆ ಎಲ್ಲ ಇರ್ತದೆ ಅಲ್ಲಾರೆ ಎವ್ರಿ ಟೈಮ್ ನಿಲ್ಲಿ ನಮ್ಮಲ್ಲಿ ಬೀದರ್ದಾಗ ಗುರುದ್ವಾರ ಅದ ಗುರುನಾನಕ್ ಅದಾವ ಅಲ್ಲಿ ಅಲ್ಲಿ ಏನಂತಾರ ಹ್ಞೂ ಗುರುನಾನಕ್ ನಗರ್ನಾಗ ಅದ ಅಲ್ಲಾರ ಮಸ್ತ್ ಡೈಲಿ ಊಟ ಇರ್ತದೆ ಅಲ್ಲಿ ನಾವು ಯಾವ್ಗಾರ ಹೋದೆವು ಅಂದರೆ ಮಸ್ತ್ ಊಟ ಮಾಡಿ ತಿರುಗಿ ಎಲ್ಲ ನೋಡಿ ದರ್ಶನ ಮಾಡಿಕೊಂಡು ಚಲೋಗ್ ಬೇಡಿಕೊಂಡು ಬರ್ತೇವೆ ಆದ್ರು ಭೀ ಸತ್ಯಾರ ಸೊ ಹೀಗೆ ಬೀದರ್ ಈಸ್ ಫೇಮಸ್ ಫಾರ್ ಹಿಸ್ಟಾರಿಕಲ್ ಪ್ಲೇಸಸ್ ಬೀದರ್ ಧಾರ್ಮಿಕ ಸ್ಥಳಗಳ ಕಡೆಗೂ ಫೇಮಸ್ ಅದ ಸೊ ಇಷ್ಟೆಲ್ಲ ಹೇಳಿ ಹೇಳಿದಿ ಧನ್ಯವಾದಗಳು